ನೀರನ್ನು ಶೋಧಿಸಿ ಶುದ್ದೀಕರಿಸಲು ಯಾವ್ಯಾವ ಕ್ರಮಗಳನ್ನು ಅನುಸ್ತಂತ್ ಅಂತಿದೆ ಈಗ ಯಾರೂ ಮನೆಗಳಲ್ಲಿ ಶುದ್ಧೀಕರಿಸೋದೇ ಇಲ್ಲ ಮುಂಚಿನ ಕಾಲದ ಥರ ಈಗೆಲ್ಲ ಏನಾಗಿದೆ ಅಂದರೆ ಎಲ್ಲ ಕಡೆ ಸರ್ಕಾರ ವಾಟ್ರ್ ಪ್ಲಾಂಟ್ ಹಾಕಿಬಿಟ್ಟಿದೆ ನಾವು ಆ ನೀರು ಪ್ಲಾಂಟ್ಗೆ ಹೋಗ್ತೀವಿ ಐದು ರೂಪಾಯಿ ಕಾಯ್ನ್ ಹಾಕ್ತೀವಿ ನೀರು ಹಿಡ್ಕೊಂಡು ಬರ್ತೀವಿ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ನೀರಿನ ಬಗ್ಗೆ ಸೊ ಮುಂಚೆ ಆಗಿದ್ದರೆ ಹೋಗ್ತಾ ಇದ್ವಿ ಬೋರ್ವೆಲ್ಲಲ್ಲೋ ಬಾವಿಲೋ ನೀರು ಹಿಡ್ಕೊಂಬರ್ತಾ ಇದ್ವಿ ಅದನ್ನು ಬಟ್ಟೇಲಿ ಫಿಲ್ಟ್ರ್ ಮಾಡ್ತಾ ಇದ್ವಿ ಫಸ್ಟು ಆಮೇಲೆ ಅದಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಹಳೆಯ ಕಾಲದಲ್ಲಿ ಸ್ಪಟಿಕ ಹಾಕೋದಿರ್ಬೋದು ಯಾಕಂದರೆ ಅದು ಕ್ಲೊ ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಸ್ಪಟಿಕ ಹಾಕಿದರೆ ನೀರಲ್ಲಿ ನೀರು ಶುದ್ಧವಾಗ್ತಾ ಇತ್ತು ಈಗ ಅವೆಲ್ಲ ಏನು ಇಲ್ಲ ಮನೆಗಳಲ್ಲಿ ದುಡ್ಡು ಇರೋರು ಆರ್ ಒ ಪ್ಲಾಂಟ್ ಹಾಕೊಂಡಿರ್ತಾರೆ ದುಡ್ಡು ಇಲ್ದಿದ್ದ ಇರೋರು ಸರ್ಕಾರದ್ದು ಐದು ರೂಪಾಯಿಯದು ಕಾಯ್ನ್ ಹಾಕಿ ನೀರು ಹಿಡ್ಕೊಂಬರ್ತಾರೆ ಇನ್ನು ನೀರು ಶುದ್ಧ ಮಾಡೋಕ್ಕೆ ಮನೆಮದ್ದುಗಳು ಯಾವುವು ಈಗ ತಂದಿರೋದನ್ನ ಮುಂಚೆಯೆಲ್ಲ ಈ ತಾಮ್ರದ ಹಂಡೇಲಿ ಇಡ್ತಾ ಇದ್ದರು ನೀರು ತಾಮ್ರದ ಹಂಡೆಗಳಲ್ಲಿ ನೀರು ಇಡ್ತಾ ಇದ್ದರು ತಾಮ್ರ ಏನು ಮಾಡ್ತಾ ಇತ್ತು ನೀವು ನೋಡಿರ್ಬೋದು ಈಗ್ಲೂ ಹಳೆಯ ಕಾಲದ ಎಲ್ಲಾನ ದೇವಸ್ಥಾನಕ್ಕೆ ಹೋದಾಗ ನದಿ ಕಲ್ಯಾಣಿ ಕಾಣಿಸಿದರೆ ನಾವೇನು ಮಾಡ್ತೀವಿ ಕಾಯ್ನ್ ಹಾಕ್ತೀವಿ ಮುಂಚೆ ಕಾಲದಲ್ಲೇನಿತ್ತು ತಾಮ್ರದ ಕಾಸಿತ್ತು ಜನಗಳ ಹತ್ರ ತಾಮ್ರದ ಕಾಸು ಹಾಕಿದರೆ ನೀರು ಶುದ್ಧ ಆಗತ್ತೆ ತಾಮ್ರ ಬಿದ್ದರೆ ತಾಮ್ರ ನೀರಲ್ಲಿ ಹಾಕಿ ತಾಮ್ರ ನೀರು ಶುದ್ಧ ಆಗತ್ತೆ ಅಂತ ಹಾಕ್ತಾ ಇದ್ದರು ಅದಕ್ಕೆ ಹಳೆಯ ಕಾಲ್ದಲ್ಲಿ ನೋಡಿ ತಾಮ್ರದ ಕೊಡಗಳಲ್ಲಿ ತಾಮ್ರದ ಹಂಡೆಗಳಲ್ಲಿ ನೀರನ್ನು ಶೇಖರಿಸಿಡ್ತಾ ಇದ್ದರು ಅದನ್ನು ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒಂದು ನಂಬಿಕೆ ಇತ್ತು ತಾಮ್ರದ ಹಂಡೆ ನೀರು ಕುಡಿವಾಗ ನಮಗೆ ಮೊಣಕಾಲು ನೋವು ನೂರು ವರ್ಷ ಆರಾಮಾಗಿ ಬದುಕ್ತಾ ಇದ್ವಿ ಆರ್ ಒ ಕುಡಿಯೋಕ್ಕೆ ಶುರು ಮಡಿದ ಮೇಲೆ ನಮಗೆ ಇಲ್ಲದೆಯಿರೋ ಕಾಯಿಲೆಗಳೆಲ್ಲ ಶುರುವಾಗೋಗಿದೆ ಮನುಷ್ಯನಿಗೆ ಆದರೆ ನಾವು ಅದನ್ನ ನಂಬೋದೇ ಇಲ್ಲ ಅದೇ ಥರ ಮನೆಗಳಲ್ಲಿ ನೀರು ಶುದ್ಧ ಮಾಡೋದಕ್ಕೆ ಲಾವಂಚದ ಬೇರು ಹಾಕಿಡ್ತಾ ಇದ್ದರು ನೀರಿಗೆ ಲಾವಂಚ ಅಂದರೆ ಅದೊಂದು ಬೇರು ಸಿಗುತ್ತೆ ಆಯುರ್ವೇದಿಕ್ ಹರ್ಬ್ ಅದು ಅದನ್ನ ಹಾಕಿದರೆ ನೀರು ಒಂಥರ ಸ್ಮೆಲ್ಲು ನೀವು ಈಗ ಕೇರಳಾಗೆ ಹೋಗಿ ನೀವು ಅಲ್ಲಿ ಯಾವುದೇ ಹೋಟೆಲ್ಗಳಲ್ಲಿ ನಿಮಗೆ ಕಲರ್ಫುಲ್ ಕಲರ್ ಕಲರ್ ಇರತ್ತೆ ನೀರು ಒಂದೇ ಬಣ್ಣ ಇರೋಲ್ಲ ಒಂದು ಕಡೆ ಪಿಂಕ್ ಇರ್ತದೆ ಒಂದು ಕಡೆ ನೀಲಿ ಇರ್ತದೆ ಒಂದು ಕಡೆ ಹಸಿರು ಇರತ್ತೆ ಈ ಥರ ಬಣ್ಣ ಬಣ್ಣದ ನೀರು ಕೊಡ್ತಾರೆ ಅಲ್ಲೆಲ್ಲ ಕೇರಳಾದಲ್ಲಿ ಅದೇನಂದರೆ ನೀರನ್ನ ಶುದ್ದಿ ಮಾಡಿ ಅದಕ್ಕೊಂದಷ್ಟು ಮೂಲಿಕೆಗಳು ಹಾಕಿಟ್ಟಿರ್ತಕ್ಕಂಥ ನೀರದು ಈಗ ನಾವು ಅದನ್ನು ಕುಡಿಯೋಕ್ಕೆ ಇಷ್ಟನೇ ಪಡೋಲ್ಲ ಹೋಟ್ಲ್ಗೋದ ತಕ್ಷಣ ಏ ಬಿಸ್ಲರಿ ವಾಟ್ರ್ ಕೊಡು ಅಂತ ಕುಡಿತೀವಿ ನೀರು ಎಷ್ಟು ಶುದ್ಧವಾಗಿರುತ್ತೋ ಮನುಷ್ಯನ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಅದೇ ನಾವು ನೀರು ಬಗ್ಗೆ ಅತಿಯಾದ ಕಾಳಜಿ ತೊಗೊಂಡು ಬರೀ ಆರ್ ಒ ಕುಡಿತೀವಿ ಸುಪ್ರೀಮ್ ಕೋರ್ಟ್ ಜಡ್ಜ್ಮೆಂಟ್ ಮಾಡಿದೆ ಆರ್ ಒನ ಸ್ಟಾಪ್ ಮಾಡಿ ಆರ್ ಒದಲ್ಲಿ ಬೇಕಾದಂಥ ಬೇಕೇ ಬೇಕಾದಂಥ ಮಿನರಲ್ಸ್ಗಳನ್ನೆಲ್ಲ ಅದು ಕರಗಿಸಿಬಿಡುತ್ತೆ ಹಾಗಾಗಿ ಮೂಳೆ ಮೆತ್ತಗಾಗ್ತಾ ಇದೆ ಮನುಷ್ಯನಿಗೆ ಭಾರತದಲ್ಲಿ ಅಂತ ನಾವು ನಂಬಲ್ಲ ಅವೆಲ್ಲ ಏಕೆಂದರೆ ಟಿವಿನಲ್ಲಿ ಆ್ಯಡ್ ಬರ್ತದೆ ಆ ಕಂಪ್ನಿಯೋನು ಅಧಿಕಾರಿಗಳಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ತಾನೆ ಅವನು ಹೇಳೋದೇ ಸತ್ಯ ಅಂತ ನಾವು ನಂಬ್ತೀವಿ ಶುದ್ಧವಾದ ನೀರು ಅಂದರೆ ಮಳೆ ನೀರು ಈಗ ಮಳೆ ನೀರು ಶುದ್ಧ ಇಲ್ಲ ಪರಿಸರ ಮಾಲಿನ್ಯ ಜಾಸ್ತಿಯಾಗಿ ಮಳೆ ನೀರು ಗಲೀಜಾಗಿ ಇರ್ತದೆ ಎಲ್ಲ ಇರೋವಾಗ ಒಳ್ಳೆಯ ನೀರು ಸಿಗೋದು ನಮ್ಮ ಅದೃಷ್ಟ ಸಿಕ್ಕಿದ ನೀರು ಬಳ್ಸ್ಕೊಬೇಕಾಗಿರೋದು ನಮ್ಮ ಕರ್ಮ